ಭಾರತದ ಭಾಷೆಗಳಾದ ಹಿಂದಿ ಕನ್ನಡಾನ ಹೋಲಿಕೆ ಮಾಡಿದಾಗ ಏನು ಅನ್ಸುತ್ತೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಹಿಂದಿಗೆ ಕನ್ನಡಾನ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಕನ್ನಡ ಲಿಪೀನ ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ಅವ್ರು ಕರೀತಾರೆ ಹೀಗಿರುವಾಗ ಹಿಂದಿಗೆ ಕನ್ನಡಾನ್ ಹೇಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಕನ್ನಡ ಕರ್ನಾಟಕಲ್ಲಿ ಮಾತ್ರ ಇರ್ಬೋದು ಒಂದು ಐದು ಆರು ಕೋಟಿ ಜನ ನಾವು ಬಳಸ್ತೀವಿ ಇಲ್ಲ ಅಂತಿಲ್ಲ ಹಿಂದಿಗೆ ಭಾರತದಾದ್ಯಂತ ವ್ಯಾಪ್ತಿ ಇದೆ ಉತ್ರ ಭಾರತದಲ್ಲೆಲ್ಲ ಜಮ್ಮು ಕಾಶ್ಮೀರಿಂದ ಮಹಾರಾಷ್ಟ್ರ ಮಧ್ಯ ಪ್ರದೇಶ್ದೊರ್ಗೂ ಹಿಂದೀನೆ ಅತಿ ಹೆಚ್ಚಾಗಿ ಬಳಸ್ತಾರೆ ಆದ್ರೂ ಬಳಕೆ ದೃಷ್ಟಿಯಿಂದ ಹಿಂದಿ ಜಾಸ್ತಿ ಜನ ಬಳಸ್ತಾ ಇರ್ಬೋದು ಕನ್ನಡ ನಾವು ಬರೀ ಒಂದು ಐದಾರು ಕೋಟಿ ಬಳಸದೆ ಬಳಸ್ತಾ ಇದ್ದರೂ ಸಹ ಕನ್ನಡಲ್ಲಿರ್ತಕ್ಕಂಥ ವಿಶಾಲತೆ ಹಿಂದೀನಲ್ಲಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂದರೆ ಕನ್ನಡಾಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಿಂದಿಗೂ ಅಷ್ಟು ಬಂದಿಲ್ಲ ಹಿಂದೀನ ರಾಷ್ಟ್ರ ಭಾಷೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ರಾಷ್ಟ್ರ ಭಾಷೆ ಅಲ್ಲ ಹಿಂದಿ ಸಂವಿಧಾನದಲ್ಲಿ ಅದನ್ನು ರಾಷ್ಟ್ರಭಾಷೆ ಅಂತ ಗುರ್ತಿಸಿಲ್ಲ ಎನ್ ಪಿ ಆರ್ ಸೂಚಿಯಲ್ಲಿರತಕ್ಕಂಥ ಎಲ್ಲ ಇಪ್ಪತ್ತೆರಡು ಭಾಷೆಗಳನ್ನು ರಾಷ್ಟ್ರಭಾಷೆ ಅಂತ ಆರ್ ಎಸ್ ಎಸ್ ಸರ್ಸಂಘ ಚಾಲಕರಾಗಿದ್ದಂಥ ಗುರೂಜಿ ಗೊಳ್ವಲ್ಕರ್ ಅವರು ಒಂದು ಕಡೆ ಹೇಳುತ್ತಾರೆ ಈಗಿನ ಸರ್ಸಂಘ ಚಾಲಕರಾದಂಥ ಮೋಹನ್ ಭಾಗವತರು ಅದೇ ಹೇಳ್ತಾರೆ ಭಾರತದ ಎಲ್ಲ ಭಾಷೆಗಳು ನಮ್ಗೆ ರಾಷ್ಟ್ರ ಭಾಷೆನೇ ಅಂತ ಹಾಗಿರುವಾಗ ಒಂದು ಭಾಷೇನ ಹೆಚ್ಚು ಒಂದು ಭಾಷೇನ ಕಮ್ಮಿ ಅಂತ ಹೇಳ್ಲಿಕ್ಕೆ ಬರೋದಿಲ್ಲ ಕನ್ನಡ ಅಂದರೆ ಅದು ಒಂದು ಮಧುರವಾದ ಭಾವನೆ ಬರೀ ಭಾಷೆ ಅಷ್ಟೇ ಅಲ್ಲ ಅದು ನಮಗೆ ಕನ್ನಡಿಗರಿಗೆ ನಮಗೆ ಜೀವದ ಭಾಷೆ ಅದು ಕೆಲವ್ರಿಗೆಲ್ಲ ಕನ್ನಡ ರಾಜ್ಯೋತ್ಸವ್ದಲ್ಲಿ ಮಾತ್ರ ಕನ್ನಡ ನೆನಪಾಗುತ್ತೆ ಉಳಿದ ಸಮಯದಲ್ಲಿ ಕನ್ನಡ ನೆನಪಾಗೋದಿಲ್ಲ ಈ ಥರದವ್ರ್ನ ನೋಡಿದಾಗ ಅನ್ಸೋದು ಏನು ಅಂದರೆ ಇವ್ರಿಗೆ ಕನ್ನಡ ಬರೀ ರೋಲ್ ಕಾಲ್ ಭಾಷೆ ಆಗಿರ್ತದೆ ಅಂತ ಹಿಂದಿಗೆ ಹೋಲಿಸ್ದಾಗ ಕನ್ನಡ ಉಚ್ಚಾರಣೆ ಇರ್ಬೋದು ಬರೀಲಿಕ್ಕೆ ಇರ್ಬೋದು ತುಂಬ ಸುಲಭ ಹಿಂದಿನಲ್ಲಿ ಒತ್ತಕ್ಷರಗಳು ಏತ್ವಗಳು ಓತ್ವಗಳು ಕನ್ನಡಕ್ಕೆ ಹೋಲಿಸ್ದಾಗ ಬರ್ಯೋದು ಸ್ವಲ್ಪ ಕಷ್ಟ ಓದಲಿಕ್ಕೂ ಹಿಂದಿ ಕಷ್ಟ ಕನ್ನಡ ಆ ಥರ ಅಲ್ಲ ತುಂಬ ಸುಲಭ ಬರೀಲಿಕ್ಕೂ ಸುಲಭ ಮತ್ತು ಕನ್ನಡದಲ್ಲಿ ಹೆಂಗಂದ್ರೆ ನಾವು ಏನು ಬರೀತೀವಿ ಅದನ್ನೆ ಓದ್ತೀವಿ ಬರಿಯೋದೊಂದು ಓದೋದೊಂದು ಇಲ್ಲ ಇದು ಕನ್ನಡದ ವಿಶೇಷತೆ ಹೀಗಿರೋವಾಗ ಹಿಂದಿಗೆ ಕನ್ನಡಾನ ಹೋಲಿಸ್ಲಿಕ್ಕೇ ಬರೋದಿಲ್ಲ ಬಳಕೆ ದೃಷ್ಟಿಯಿಂದ ಬಿಡಿ ಅದು ಬೇರೆ ವಿಚಾರ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಹಿಂದಿನಲ್ಲಿ ಅಸಂಖ್ಯಾತ ಲೇಖಕರು ಇರ್ಬೋದು ಕಾದಂಬರಿಕಾರರು ಇರ್ಬೋದು ಬೇಕಾದಷ್ಟು ಬರೆದಿರ್ಬೋದು ಆದರೆ ಕನ್ನಡ ಪುಸ್ತ್ಕಗಳು ಹಿಂದಿಗೆ ಅನುವಾದ ಆದಷ್ಟು ಹಿಂದಿ ಪುಸ್ತಕಗಳು ಕನ್ನಡಾಗೆ ಅನುವಾದ ಆಗಿಲ್ಲ ಇದು ವಾಸ್ತವ ನಾವೇನು ಅಂದ್ಕೋತೀವಿ ಹಿಂದಿ ದೊಡ್ಡ ಭಾಷೆ ಹಿಂದಿನಲ್ಲಿ ಬೇಕಾದಷ್ಟು ಜನ ಬರೀತಾರೆ ಅದನ್ನು ನಾವೆಲ್ಲ ಓದ್ತಿವಿ ಅಂತ ಎಸ್ ಎಲ್ ಭೈರಪ್ಪ ಅವ್ರು ಬರೆದಿರ್ತಕ್ಕಂಥ ಎಷ್ಟೋ ಕೃತಿಗಳು ಹಿಂದಿಗೆ ಅನುವಾದ ಆಗಿದೆ ಹಿಂದಿನಲ್ಲಿ ಅವಕ್ಕೆ ಅವಾರ್ಡ್ ಬಂದಿದೆ ಆದರೆ ಹಿಂದಿ ಪುಸ್ತಕಗಳು ಕನ್ನಡಕ್ಕೆ ಅನುವಾದ ಆಗಿ ಅದಕ್ಕೆ ಅವಾರ್ಡ್ ಬಂದಿದೆ ಅಂತಕಂಥದ್ದು ನಾನೆಲ್ಲೂ ಕೇಳಿದ ನನಗೆ ನೆನಪಲ್ಲಿಲ್ಲ ಕನ್ನಡ ಅಂದದ ಭಾಷೆ ಆಗಬೇಕು ಅಂತ ನನ್ನ ಆಸೆ